ಹಾಂ ಹೇಳು ಹಾಂ ಹೌದ್ ಹಾಂ ಯಾವ ಥರ ಬೇಕು ಹಾಂ ಮೇಡಮ್ ಎಲ್ಲ ಥರ ಸಿಗ್ತಾವೆ ಕೆಜಿ ಕೆ ಜಿಗೆ ಸೇವಂತಿಗೆ ಕೆ ಜಿಗೆ ಹೂವು ಎರಡ್ನೂರು ರುಪಾಯಿ ಆಗುತ್ತೆ ರೀ ಮೇಡಮ್ ಮಲ್ಲಿಗೆ ಹೂವು ಐದ್ನೂರು ಆಗುತ್ತೆ ಆಯಾ ಹೂವಿನ ಮಾಲು ತಕ್ಕಂಗೆ ರೇಟ್ ಐತೆ ನಿಮಗೆ ಬರಿ ಹೂವು ಬೇಕೋ ಇಲ್ಲ ಹಾರ ಬೇಕೋ ಡಿಸೈನ್ ಬೇಕೋ ಹೂವಿನ್ ಹಾರ ಹೌದಾ ಹೌದಾ ಅದಕ್ಕೆ ಅದರದ್ದೇ ಸಪ್ರೇಟ್ ಅಮೌಂಟ್ ಇರ್ತದೆ ಹಾಂ ಮೇಡಮ್ ಇದಾರೆ ಹಾಂ ಅಲ್ಲಿ ಸಿಗ್ತಾರೆ ಅಮೌಂಟೂ ಡೆಕ್ರೆಷನ್ ಯಾವ ಫಂಕ್ಷನ್ ಮೇಡಮ್ ಎಂಗೇಜ್ಮೆಂಟಿಗಾ ಹೌದು ಓಕೆ ಡೆಕೋರೇಷನ್ಗೆ ಐವತ್ತು ಸಾವಿರ ಆಗುತ್ತೆ ಹಾಂ ಮೇಡಮ್ ಅದು ಡೆಕೋರೇಷನ್ ಎಲ್ಲ ಮಾಡ್ಬೇಕಲ್ಲ ಚೆನ್ನಾಗಿ ಕಾಣ್ಸೋದಕ್ಕೆ ಅಲ್ಲ ಕಾಸ್ಟ್ಲಿ ಇದಾವ್ ಇವಾಗ ಹಾಂ ಮೇಡಮ್ ಮತ್ತು ನೀವು ಯಾವಾಗ ಹೇಳ್ತಿರಾ ಆವಾಗ ಒನ್ ಅವರ್ ಮುಂಚೆ ಬರ್ತೀವಿ ಆಯ್ತಾ ಓಕೆ ಬರ್ತೀವಿ